ಹಾಂ ಚಿದ ಹಾಂ ಚಿದಾನಂದ್ ಅವರಾ ಇದು ನಂದು ಕಸಿನಿದೊಂದು ಮದುವೆ ಇತ್ತು ನೆಕ್ಸ್ಟ್ ಮಂತಲ್ಲಿ ಅದಕ್ಕೆ ಇದು ಉಡುಪಿ ಸೈಡಲ್ಲಿ ಹಾಲು ಬೇಕಿತ್ತು ಅಂದರೆ ಯಾವ್ದು ಬುಕ್ ಮಾಡೋದು ಏನಾದರು ನಿಮಗೆ ಐಡ್ಯಾ ಇದೆಯಾ ಅಂದರೆ ಎಲ್ಲಿ ನಮ್ದು ಇವಾಗ ಅದೇ ಅಲ್ಲಿ ಶ್ಯಾಮಿಲಿ ಅನ್ಕೊಂಡು ಹೇಳಿದರು ಶ್ಯಾಮಿಲಿದು ಅಂದರೆ ರೆಂಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೇನೋ ಬೇರೆ ಯಾವುದಾದ್ರು ಆ ಇದು ಇದೆಯಾ ಸ್ವಲ್ಪ ಕಮ್ಮಿ ರೇಟಿಗೆ ನಮ್ದು ವೆಜ್ ವೆಜ್ ನಮ್ಮದು ಮದುವೆದ್ದು ಮದುವೆ ಫಂಕ್ಷನ್ನಿದೆ ಮದುವೆ ಪ್ಲಸ್ಸು ರಿಸೆಪ್ಷನ್ನು ಎರಡು ಸೇರಿ ಕೊಡಬೇಕು ಹೌದಾ ಓಕೆ ಫೈನ್ ಹ್ಞೂ ಹೌದಾ ಅಂದರೆ ಅದರಲ್ಲಿ ಅದು ಎ ಸಿ ಟೈಪ್ ಆ ಥರ ಯಾವುದಾದ್ರು ಇದೆಯಾ ಎ ಸಿ ಹ್ಞೂ ಅಂದರೆ ಇದೆಲ್ಲ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಏನಾದ್ರು ಉಳಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಇದ್ರದ್ದೆಲ್ಲ

ಹಾಂ ಅಂದರೆ ಊಟ ಇದ್ರದ್ದೆಲ್ಲ ಫುಲ್ ಅವರಿಗೆ ಹೇಳ್ಬೌದು ಅದೆಲ್ಲ ಹ್ಞೂ ಅಂದರೆ ಹಾಲ್ ಹಾಲ್ ಹೊಸ ಹಾಲಾ

ಓಕೆ ಓಕೆ ಓಕೆ ಅದು ಒಳ್ಳೆಯದಾಗುತ್ತೆ ಹಾಗಿದ್ದರೆ

ಹ್ಞೂ ಹ್ಞೂ ಅಂದರಲ್ಲಿ ಎ ಸಿದು ಬೇಕಿತ್ತು ಮತ್ತು ಇದ್ರದ್ದು ನಮಗೆ ಸ್ಟೇಜ್ ಡೆಕೋರೇಷನ್ನು ಇದ್ರದ್ದೆಲ್ಲ ವ್ಯವಸ್ಥೆ ಅವರೇ ಮಾಡಿಕೊಡ್ತಾರಾ ಅಥವಾ ಅದಕ್ಕೆ

ಹಾಂ ಅದೇ ಬೆಟರ್ ಅನ್ನಿಸುತ್ತೆ ಫುಲ್ ಅಂದರೆ ಎಲ್ಲ ಅವರೇ ಮಾಡ್ಕೊಳ್ತಾರೆ

ಹ್ಞೂ ಹೌದು ಸರಿ ಹಾಗಿದ್ದರೆ ನಾನು ಅದನ್ನೇ ಯಾವುದೇ ಒಂದು ಬುಕ್ ಮಾಡ್ತೇನೆ ಅದು ಹ್ಞೂ ಹಾಂ ಸರಿ ಹಾಂ